ನಾನು ಒಂದು ಡಿಸ್ಟ್ರಿಬ್ಯುಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿಯ ಮ್ಯಾನೇಜರ್ ಅವರಿಗೂ ನನಗೂ ಸರಿ ಹೊಂದಾಣಿಕೆ ಆಗಿರಲಿಲ್ಲ ನಾನು ಮೊದಲನೇ ಬಾರಿ ಸೇರಿಕೊಂಡಿದ್ರಿಂದ ನಾನು ಎಲ್ಲ ಕೆಲಸನ ಅವ್ರ ಮೇಲೆ ಅವಲಂಬಿಸಿಕೊಂಡಿದ್ದೆ ಏನು ಕೇಳಬೇಕು ಅಂತ ಅಂದ್ರೂ ಅವ್ರನ್ನೇ ಕೇಳ್ತಾ ಇದ್ದೆ ಏನಾದರೂ ಕೇಳಿದರೆ ಅವ್ರು ನನ್ನ ಮೇಲೆ ಸಿಡಿಸಿಡಿ ಅನ್ನೋರು ನನಗೆ ಸರಿ ಅನಿಸ್ತಾ ಇದ್ದಿದ್ದಿಲ್ಲ ಹಾಗಾಗಿ ನಾನು ಎರಡು ತಿಂಗಳು ಕೆಲಸ ಮಾಡಿ ಆ ಕೆಲಸ ನನ್ಗೆ ಸರಿ ಅನಿಸ್ಲಿಲ್ಲ ಹಾಗಾಗಿ ನಾನು ಬಿಟ್ಟೆ